ಇತ್ತೀಚಿನ ದಿನ ದಿನಗಳಲ್ಲಿ ನಾವು ತುಂಬಾ ಸಂಪರ್ಕದ ಕೊರತೆ ಮತ್ತೆ ರಸ್ತೆಗಳ ಈ ಸಾರಿಗೆಗೆ ಸಂಬಂಧಿಸಿದಂತ ಸಮಸ್ಯೆಗಳನ್ನು ನಾವು ಸಾವ್ ಸಾರ್ವಜನಿಕರು ತುಂಬಾ ಅನುಭವಿಸ್ತಿದ್ದೇವೆ ಅಂದರೆ ಈಗಿನ ದಿನಗಳಲ್ಲಿ ಹೆಚ್ಚಾಗಿ ಕಳಪೆ ಕಾಮಗಾರಿಗಳು ಹೆಚ್ಚಾಗಿ ನಡೆಯುತ್ತವೆ ಅಂದರೆ ಜನರಿಗೆ ಅದು ಉಪಯೋಗವಾಗುವುದಿಲ್ಲ ಅಂದರೆ ಅವರ ಕೆಲಸ ಒಂದು ಎಲೆಕ್ಷನ್ ಬಂದರೆ ಆ ಎಲೆಕ್ಷನ್ ಬಂದು ಒಂದು ಎರಡು ತಿಂಗಳ ನಂತರ ಆಗ ಅವರ ಮಾಡಿದಂತಹ ಈ ಕಳಪೆ ಕಾಮಗಾರಿಗಳು ಅವರ ಒಟ್ಟಿಗೆ ಹೋಗ್ತದೆ ಹಾಗಾಗಿ ಇದು ಸಾರ್ವಜನಿಕರಿಗೆ ಅದು ಅವರು ಮಾಡುವಂತಹ ಕೆಲಸ ಕಾರ್ಯಗಳು ಯಾವುದೇ ಸ್ಪಂದಿಸಿ ಸ್ಪಂದಿಸುವಂತಿರುವುದಿಲ್ಲ ಈಗ ನಾವು ನಮ್ಮ ಒಂದು ಊರಿನಿಂದ ಯಾವುದಾದರು ಒಂದು ಕಡೆಗೆ ಹೋಗಬೇಕಾದ್ರೆ ನಾವೊಂದು ಅದು ಹತ್ ತುಂಬಾ ಹತ್ತಿರ ಇದ್ದರು ಕೂಡ ನಮಗೆ ಆ ಒಂದು ರಸ್ತೆಗಳು ಸರಿ ಇಲ್ಲದಿದ್ ಇರುವುದರಿಂದ ನಾವಲ್ಲಿ ಹೋಗಿ ಮುಟ್ಟುವಾಗ ತುಂಬಾ ಟೈಮ್ ಆಗ್ಬೋದು ಈಗ ಅಂದರೆ ಒಂದು ಕೆಲವು ನಾವು ನಮಗೆ ಒಳಗಿನ ಚಿಕ್ಕ ಚಿಕ್ಕ ರಸ್ತೆಗಳು ಹಾಗೆ ಇದ್ದರೇನು ನಾವು ಅಷ್ಟು ಇದುಮಾಡುದಿಲ್ಲ ಆದರೆ ನಮಗೆ ನಮ್ಮ ರಾಜ್ಯ ಹೆದ್ದಾರಿಗಳು ಕೂಡ ಕೆಲವೊಂದು ಸ್ ಸಾರಿ ಇಂತಹ ಒಂದು ಕಳಪೆ ಕಾಮಗಾರಿಯಿಂದ ಕೂಡಿರ್ತದೆ ಅಂದರೆ ಈಗ ಒಂದು ಯಾವುದಾದ್ರು ಒಂದು ಆ್ಯಕ್ಸಿಡೆಂಟ್ ಆಗ್ತದೆ ಆ್ಯಕ್ಸಿಡೆಂಟ್ ಆದ ಆ ಆ್ಯಕ್ಸಿಡೆಂಟ್ ಆಗೋದಂದ್ರೆ ಇಂತಹ ಒಂದು ರಸ್ತೆಯಲ್ಲಿ ಒಂದು ಹೊಂಡಗಳು ಇರುವುದರಿಂದಲೇ ಇಂತಹ ಆ್ಯಕ್ಸಿಡೆಂಟ್ ಆಗೋದು ಅಂದರೆ ಒಬ್ಬರು ಎದುರಿಂದ ಬರುವಾಗ ಇನ್ನೊಬ್ಬರು ಆ ಹೊಂಡವನ್ನು ತಪ್ಪಿಸಲಿಕ್ಕೆ ಹೋಗುವಾಗ ಅವರದ್ದು ಗಾಡಿ ಆ್ಯಕ್ಸಿಡೆಂಟ್ ಆಗ್ತದೆ ಈ ಸಂದರ್ಭದಲ್ಲಿ ಅವರು ಬಿದ್ದರೆ ಒಂದು ಆ್ಯಂಬುಲೆನ್ಸ್ ಕೂಡ ತರಿಸಲಿಕ್ಕೆ ಹೋದರೆ ಅಲ್ಲದಿರು ಇಲ್ಲದಿದ್ದರೆ ಬೇರೆ ಗಾಡಿಯಿಂದ ಅವರನ್ನು ಕಳಿಸೋದಾದ್ರು ಕೂಡ ಅದು ಅಂದರೆ ಅವರು ಆಸ್ಪತ್ರೆಗೆ ಹೋಗಿ ಮುಟ್ಟುವಷ್ಟರಲ್ಲಿ ಇವರ ಪ್ರಾಣ ಹೋಗಿರ್ತದೆ ಅಂದರೆ ಅಷ್ಟು ಒಂದು ಕಳಪೆ ಕಾಮಗಾರಿ ನಮ್ಮ ಈಗಿನ ಪರಿಸ್ಥಿತಿಯಾಗಿದೆ ಅಂದರೆ ಯಾವುದೇ ಒಂದು ಕೆಲಸ ಮಾಡುವಾಗ ಆ ಜನಗಳಿಗೆ ಉಪಯೋಗವಾಗಲಿ ಅಲ್ಲ ನಾವು ಮಾಡಿದಂತ ಕೆಲಸಗಳು ಯಾವತ್ತು ಹೀಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇರಲಿ ಅಂತ ಯಾರು ಕೂಡ ಮಾಡೋದಿಲ್ಲ ಅಂದರೆ ತನ್ನ ಲಾಭಕ್ಕೆ ತಾವು ಕೆಲಸ ಮಾಡಿಕೊಳ್ತಾರೆ ಅಷ್ಟೆ ಅದರಲ್ಲಿ ತಮಗೆ ಏನು ಸಿಗ್ತದೆ ತ ಅವರಿಗೆ ಎಷ್ಟು ಒಳಗೆ ಹಾಕಿಕೊಳ್ಲಿಕ್ಕೆ ಆಗ್ತದೆ ಅಂತಹ ಒಂದು ಕೆಲಸವನ್ನು ಮಾಡುತ್ತಾರೆ ವಿನಹ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಕೆಲಸವನ್ನು ಮಾಡೋದಿಲ್ಲ ಈಗ ಯಾವುದಾದ್ರು ಒಂದು ರಾಜಕೀಯ ವ್ಯಕ್ತಿಗಳು ಅಂದರೆ ಮಿನಿಸ್ಟರ್ಗಳು ಬರೋದಾದ್ರೆ ಆವಾಗ ಅಲ್ಲಿಯ ಪಕ್ಷ ಅಲ್ಲಿ ಅಲ್ಲಿಯ ಮಿನಿಸ್ಟರ್ಗಳು ಅಲ್ಲಿಯವರ ಅವರಿಗೆ ಸಪೋರ್ಟ್ ಮಾಡುವವರು ಆವಾಗ ಆ ಆ ಒಂದು ಹೊಂಡವನ್ನು ಸರಿಪಡಿಸಿ ಅವರು ಬರುವಾಗ ಅವರ ಕಣ್ಣು ಕಣ್ಣು ಕಟ್ಟಿಸುವ ಹಾಗೆ ಮಾಡುತ್ತಾರೆ ಹಾಗಾಗಿ ಈಗ ಯಾವುದೇ ಒಂದು ಕೆಲಸವನ್ನು ಯಾರು ಕೂಡ ನಿಯತ್ತಿನಿಂದ ಮಾಡಿರೋದಿಲ್ಲ ಇಂತಹ ಸಂದ ಸಮಸ್ಯೆಗಳಲ್ಲಿ ಸ ಈ ಸಮಸ್ಯೆಗಳಿಂದ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆಗಳಾಗ್ತದೆ ಯಾವೊಂದು ಯಾವುದೇ ಒಂದು ವ್ಯವಸ್ಥೆ ಇರ್ಬೋದು ಸಾರಿಗೆ ಸ್ ಇರ್ಬೋದು ಸಾರಿಗೆಯಲ್ಲು ಕೂಡ ಅಷ್ಟೆ ಈಗ ಅದೊಂದು ಅದರ ಒಳಗಿರುವಂತಹ ಈಗ ನಮಗೆ ಗೌರ್ಮೆಂಟ್ ಬಸ್ ಇರ್ಬೋದು ಅದು ಕೂಡ ನಾವು ನಾವು ಹೋದರೆ ಅದರಲ್ಲಿ ಒಂದು ಸ್ವಚ್ಛತೆಯನ್ನು ಅವರು ಕಾಪಾಡಿಕೊಳ್ಳೋದಿಲ್ಲ ಅದರಲ್ಲಿ ಅಲ್ಲಿಯೇ ಉಗುಳುತ್ತಾರೆ ಅದನ್ನು ಆ ಉಗುಳುವವರಿಗೆ ಏನಾದರು ಒಂದು ಪನಿಶ್ಮೆಂಟ್ ಕೊಡುವಂತದ್ದು ಅವರಿಗೆ ಹಾಗೆ ಮಾಡಬೇಡಿ ಅಂತ ಹೇಳೋದಿಲ್ಲ ಅಂದರೆ ಅದು ಸರ್ಕಾರದ್ದು ಅದು ಅವರೇ ನೋಡಿಕೊಳ್ತಾರೆ ಅಂತ ಹಾಗೆಯೆ ನಮಗೆ ಈಗ ಯಾವುದೇ ಒಂದು ಸಮಸ್ಯೆಗಳು ಬಂದರೆ ಸಾರ್ವಜನಿಕರಿಗೆ ಅದನ್ನು ಅದಕ್ಕೆ ಸರಿಯಾಗಿ ಸ್ಪಂದಿಸುವವರು ಯಾರು ಇರೋದಿಲ್ಲ